ನಮ್ಮ ಕಾಲದಲ್ಲಿ ಹುಡುಗ ಹುಡುಗಿಯಂತ ಏನು ಭೇದಭಾವ ಇದ್ದಿಲ್ಲ ನಾವೆಲ್ಲ ಶಾಲೆಗೆ ಹೋಗಬೇಕಾದ್ರೆ ಖೋ ಖೋ ಆಡ್ತಿದ್ದೆವು ಕಬಡ್ಡಿ ಆಡ್ತಿದ್ದೆವು ಹುಡುಗ ಹುಡುಗಿಯರು ಸೇರಿ ಆಟ ಆಡ್ತಿದ್ದೆವು ನಮ್ಮ ಊರಲ್ಲಿ ಮೂರನೇ ಕ್ಲಾಸ್ವರೆಗೆ ಸ್ಕೂಲಿತ್ತು ನಾಲ್ಕ್ನೇ ಕ್ಲಾಸಿಗೆ ಹೋಗಬೇಕಾದ್ರೆ ಸಿಟಿಗೆ ಬರಬೇಕಿತ್ತು ಮೂರು ಕಿಲೋಮೀಟ್ರ್ ನಡ್ಕೊಂಡು ಹೋಗ್ಬೇಕಿತ್ತು ಮೂರು ಕಿಲೋಮೀಟ್ರ್ ನಡ್ಕೊಂಡು ಹೊಗಬೇಕಾದ್ರೆ ಮೂರು ಕಿಲೋಮೀಟ್ರೆಲ್ಲ ಹುಡುಗ್ರು ಹುಡುಗಿಯರಾಗಿ ನಡ್ಕೊಂಡು ಹೋಗ್ತಿದ್ದೆವು ಸ್ಕೂಲ್ನಾಗ ಹೋಗಿ ಹನ್ನೆರಡು ಗ ಬೆಳಗ್ಗೆ ಮುಂಜಾನೆ ಏಳಕ್ಕೆ ಹೋದರೆ ಸಂಜೆ ಪರಿ ಹನ್ನೆರಡು ಗಂಟೆಗೆ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ವಾಪಸ್ಸು ಬರ್ಬೇಕು ಅಲ್ಲಿ ಬರಬೇಕಾದ್ರೆ ಎಷ್ಟು ಎಂಜಾಯ್ ಮಾಡ್ತಿದ್ದೇವೆಂದ್ರೆ ಶಾಲೆಗೆ ಉಪ್ಪಿಟ್ಟು ಕೊಡ್ತಿದ್ರು ಆ ಉಪ್ಪಿಟ್ಟು ಕೊಟ್ಟರೆ ಉಪ್ಪಿಟ್ಟು ತೊಗೊಂಡು ಬರಬೇಕಾದ್ರೆ ನಮ್ಮ ಊರಲ್ಲಿ ಎಲ್ಲೊ ಒಂದು ಕಡೆ ಕೂತು ಎಲ್ಲರೂ ಅಂತ ಹೇಳಿ ಲೈನಿಗೆ ಕೂತು ಊಟ ಮಾಡಿ ಗೋಲ ಕೂತು ಊಟ ಮಾಡಿ ಅದೆ ಉಪ್ಪಿಟ್ಟೆಲ್ಲ ತಿಂದು ನೀರು ಕುಡಿದು ಆಟ ಮಾಡ್ಕೋತ ಹನ್ನೆರಡಕ್ಕೆ ಬಿಟ್ಟರೆ ಒಂದಕ್ಕೆ ಮನೆಗೆ ಬರ್ತಿದ್ದೆವು ಮನೆಗೆ ಬಂದ ತಕ್ಷಣ ಪ್ರಾಯ್ಮರಿ ಲೈಫ್ ಹೈಸ್ಕೂಲ್ಲು ಹಾಗೆ ಅದು ಮೂರು ಕಿಲೋಮೀಟ್ರ್ ನಾಲ್ಕು ಕಿಲೋಮೀಟ್ರ್ ನಡ್ಕೊಂಡು ಬರಬೇಕಿತ್ತು ಏಳೆಂಟು ಜನ ಹೋಗ್ತಿದ್ವಿ ಅಲ್ಲೂ ಹಾಗೆ ಸ್ಟೇಡಮಲ್ಲಿ ಖೋಖೋ ಆಡಿದ್ದೆವು ಕಬಡ್ಡಿ ಆಡಿದ್ದೆವು ರನ್ನಿಂಗ್ ಮಾಡಿದ್ದೆವು ರನ್ನಿಂಗಲ್ಲು ಪಾರ್ಟ್ಸ್ಪೇಟ್ ಮಾಡಿದ್ದೆವು ಆಮ್ಯಾಕೆ ಹೈ ಜಂಪು ಲಾಂಗ್ ಜಂಪು ಇವೆಲ್ಲ ಆಟಗಳಾಡಿ ಬಹಳ ಎಂಜಾಯ್ ಮಾಡ್ದೆವು ನಮ್ಮ ಸ್ಕೂಲ್ ಲೈಪು ಶಾಲೆ ಲೈಪು ಎಷ್ಟು ಸುಂದರವಾಗಿತ್ತು ಅಂದರೆ ಈಗ ನೆನೆಸ್ಕೊಂಡ್ರೆ ಇದು ನಮ್ಮದು ನಾವು ಆ ರೀತಿ ಆ ಥರನೂ ಬಾಳಿದ್ದೀವೊ ಬದ್ಕಿದ್ದೀವೊ ಅಂತ ಎಷ್ಟು ಖುಷಿಯಾಯ್ತದೆ ಗೊತ್ತ ಆವಾಗ ಆಗಿನ ಕಾಲವೇ ಬೇರೆ ಈಗಿನ ಕಾಲವೇ ಬೇರೆ ಆಗ ಮಂದಿಯೆಲ್ಲ ಎಷ್ಟೇ ನಾವು ಏನೇ ಮಾಡಿದರೂ ಏನು ಅಂತಿರಲಿಲ್ಲ ಈಗ ಇದೆ ಬೇರೆ ಅದೆ ಬೇರೆ ನಾವು ಎಷ್ಟೇ ಎಂಜಾಯ್ ಮಾಡಿದ್ದೀವಿ ಈಗ ನಮ್ಮದು ಮದುವೆ ಆಗಿ ಮಕ್ಕಳಾಗಿ ಎಲ್ಲ ಮಾಡಿದ್ದೀವಿ ಆ ಕಾಲ ನೆನೆಸ್ಕೊಂಡ್ರೆ ಎಷ್ಟು ಖುಷಿಯಾಯ್ತದ ನಾವೆಲ್ಲರು ಸ್ಕೂಲಿಗೋಗ್ಬೇಕಾದರೆ ಆಟ ಮತ್ತು ಮನೆಗ್ಬಂದು ಓದ್ಕೊಂಡು ಬರ್ಕೊಂಡು ಆಟ ಆಡೋದು ಸ್ಕೂಲಲ್ಲಿ ಎಲ್ಲ ಟೀಚರ್ಸ್ಗೆ ರೇಗಿಸೋದು ಕಾಲೆಳೆದು ಶಾಲೆಗಂದು ಜೀವನಾನೆ ಬೇರೆ ಅವರು ಆ ಕಾಲದಲ್ಲಿ ನಾವು ಎಲ್ಲರೂ ಖುಷಿಖುಷಿಯಾಗಿ ಓಡಾಡ್ಕೊಂಡು ನಡ್ಕೊಂಡು ಮೂರ್ಮೂರು ಕಿಲೋಮೀಟ್ರ್ ನಡ್ಕೊಂಡು ಹೋಗಿ ಶಾಲೆಗೆ ಈ ಕಾಲ್ದಲ್ಲಿ ಆಟೊದಲ್ಲಿ ಹೋದ್ರೆ ಸಾಕು ಆ ಕಾಲದ ಥರ ಈ ಕಾಲ ಇಲ್ಲ ನಮ್ಮ ಕಾಲದಲ್ಲಿ ಖುಷಿಖುಷಿಯಾಗಿ ಶಾಲೆಗೆ ಬರೆದಿದ್ದೆವು ಹೈ ಸ್ಕೂಲು ಹಾಗೆ ಪ್ರೈಮರಿನು ಹಾಗೆ ಕಾಲೇಜಿಗಂತು ಹೋಗಿಲ್ಲ ಎಸಸಿಎಲ್ಸಿ ಎಸಸೆಲ್ಸಿ ವರೆಗು ಬರೆದು ಹೌಸ್ ವೈಫ್ ಮದುವೆ ಆಗಿ ಹೌಸ್ ವೈಫಾಗಿ ಮನೆಗಿದ್ವಿ ಆದರೆ ನಮ್ಮ ಶಾಲೆ ನೆನಪು ಈಗಲೂ ಬಂದರೆ ಅದು ಒಂಥರ ಖುಷಿ ಆಯ್ತದ ಆ ಶಾಲೆದಾಗ ಆ ಟೈಮಲ್ಲಿ ಯಾವ ರೀತಿ ನಾವು ಖುಷಿಖುಷಿಯಾಗಿ ಶಾಲೆಗೆ ಹೋಗ್ತಿದ್ದೆವು ಮನೆಗೆ ಬರ್ತಿದ್ದೆವು ಮೂರ್ಮೂರು ಕಿಲೋಮೀಟ್ರ್ ನಡ್ಕೊಂಡು ಬಂದರೆ ಏನು ಕಾಣಿಸ್ತಿರಲಿಲ್ಲ ಅವರೇನು ಎಲ್ಲ ನಾವು ಆಟದಲ್ಲೆ ಕಾಲ ಕಳಿತಿದ್ದೇವೆ ಹೆಚ್ಚು ಓದಿದ್ದು ಆ ಕಾಲ್ದಲ್ಲಿ ಓದು ಅಂದರೇನು ಅಂತ ಜಾಸ್ತಿ ಇಂಪಾರ್ಟೆಂಟ್ ಅನ್ನಿಸ್ತಿದ್ದಿಲ್ಲ ನಾವು ಬರೀ ಆಟದಲ್ಲೆ ಕಾಲ ಕಳೆದಿದ್ದೆವು ಪಾಠ ಕಮ್ಮಿ ಆಟ ಜಾಸ್ತಿ ಇವತ್ತು ಅದಕ್ಕೆ ನಾವು ಮನೇಲಿದ್ದೀವೇನೊ ಅಂತ ಅನ್ನಿಸ್ತದ ಆಟ ಆಡ್ಕೊತನೆ ಆಡ್ಕೊತಾಳೆ ಬೆಳೆದಿದ್ದೆವು ಎಲ್ಲ ಆಟಗಳು ಆಡಿದೆವು ಖೋಖೋ ಆಡಿದ್ದು ಕಬಡ್ಡಿ ಆಡಿದೆವು ಖೋಖೋ ಆಡಿದೆವು ಕಬಡ್ಡಿ ಆಡಿದೆವು ಹೈ ಜಂಪ್ ಲಾಂಗ್ ಜಂಪ್ ರನ್ನಿಂಗ್ ರೇಸ್ ಈ ಥರ ಎಲ್ಲ ಡೇಸಲ್ಲಿ ಭಾಗವಹಿಸ್ತಿದೆವು ಆ ಸ್ಕೂಲ್ ಲೈಫೆ ಶಾಲೆದು ಜೀವನವೇ ಬೇರೆ ಆ ಸ್ಕೂಲಿಗೆ ಹೋಗಬೇಕಾದ್ರೆ ಎಲ್ಲರೂ ಖುಷಿಖುಷಿಯಾಗಿ ಸಂತೋಷದಿಂದ ಹೋಗೋದು ಎಂಜಾಯ್ ಮಾಡೋದು ಎಲ್ಲ ಅಲ್ಲಿ ಎಲ್ಲ ಶಾಲೆ ಹೊರಗಡೆ ಎಲ್ಲ ಹಣ್ಣುಗಳು ಬರ್ತಿದ್ದೆವು ಹಣ್ಣುಗಳು ಎತ್ತಾಕೊಂಡು ತಿನ್ಬೋದು ಐಸ್ ಕ್ರೀಮ್ ತಿನ್ಬೋದು ಬೊಂಬೆ ಮಿಠಾಯಿ ತಿನ್ಬೋದು ಇವೆಲ್ಲ ಒಂಥರ ಅದೊಂದು ಥರ ಖುಷಿ ಅದೆಲ್ಲ ತೊಗೊಂಡು ಅಲ್ಲೆ ತಿಂದ್ಕೊಂಡು ಆ ಎಲ್ಲ ಫ್ರೆಂಡ್ಸ್ಗಳು ಸಂಗಡೆಲ್ಲ ಆಟಾಡ್ಕೊಂಡು ಪಿಕ್ನಿಕಿಗೆ ಹೋಗ್ತಿದ್ದೆವು ಪಿಕ್ನಿಕಿಗೆ ಹೋದವರು ಹಾಗೆ ಎಲ್ಲರೂ ಸೇರಿ ನಮ್ಮ ಊರಲ್ಲಿ ಬೀದರಲ್ಲಿ ಖಿಲ್ಲಾ ಇದೆ ಆ ಖಿಲ್ಲಾದಲ್ಲಿ ಪಿಕ್ನಿಕ್ ಹೋಗ್ತಿದ್ದೆವು ಹೆಜ್ಜೆ ಹೆಜ್ಜೆ ಖಿಲ್ಲಾದಲ್ಲಿ ಪಿಕ್ನಿಕಿಗೆ ಹೋಗ್ತಿ ಅಲ್ಲಿ ಹೋದಾಗ ಪುರಾತನ ಕಾಲದ್ದೆಲ್ಲ ವಸ್ತುಗಳು ಇಲ್ಲೆ ಇದ್ದು ಅವೆಲ್ಲ ನೋಡಿ ಅವೆಲ್ಲ ತಿಳ್ಕೊ ಹಿಂದಿನ ಹಿಸ್ಟ್ರಿ ಯಾನದ ನಮ್ಮದು ಬೀದರ್ದಲ್ಲಿ ಏನು ಹಿಸ್ಟ್ರಿ ಅದ ಹಾಂ ಬೀದರ್ ಖಿಲ್ಲಾ ಇದು ಹಾಗಲ್ಲ ಅಲ್ಲೆ ಪಿಕ್ನಿಕಿಗೆ ಹೋಗಿ ಅಲ್ಲಂತೂ ತುಂಬ ಎಂಜಾಯ್ ಮಾಡಿದ್ದೆವು ಈಗ ಖಲರ್ ಖಿಲ್ಲಾದಲ್ಲಿ ಎಂಜಾಯ್ ಮಾಡಿ ನಮ್ಮ ಸ್ಕೂಲ್ ಲೈಫು ಪ್ರ್ಯಾಮರಿ ಲೈಫು ಹೈ ಸ್ಕೂಲ್ ಲೈಫು ಹೈ ಸ್ಕೂಲ್ ಜೀವನ ಪ್ರೈಮರಿ ಜೀವನ ತುಂಬ ಸುಂದರವಾಗಿತ್ತು ಭಾಳ ಒಳ್ಳೆದು ನಾವು ನಮ್ಮ ಸ್ಕೂಲ್ ಡೇಸ್ನಲ್ಲಿ ತುಂಬ ಎಂಜಾಯ್ ಮಾಡಿದ್ದೀವಿ